ಅಲೋ ಅಲೊ ಪಾಪಣ ನಾನು ನಿಂಗೆ ಪೋನ್ ಮಾಡಿದ ಉದ್ದೇಶ ಏನು ಗೊತ್ತಾ ನೀನು ನನಗಾ ಜ್ಞಾಪ್ನನೇ ಇಲ್ಲ ಕಣಾ ಯಾಕೊತ್ತಾ ನಾನೂ ಒಂದು ವಾಚ್ ಬುಕ್ ಮಾಡಿದೆ ಗೊತ್ತಾ ಅದು ಏನಾಯಿತು ಗೊತ್ತಾ ಏಕೆ ಕೇಳ್ತಿಯಾ ಆವತ್ತು ನಿನಗೆ ತೋರಿಸ್ದೆ ಓ ಇದೆ ಕಣ ನಾನು ಮಾಡಿರೋದು ಇವತ್ತು ಬರುತ್ತೆ ಅಂತ ಆ ವಾಚು ಚೆನ್ನಾಗಿದೆ ಅಲ್ವಾ ಬಟ್ ಅಮೌಂಟ್ ಎಷ್ಟರ ಆಗಲಿ ಯಾಕಂದ್ರೆ ನನ್ನಹತ್ರ ಈ ವಾಚಿಲ್ಲ ಕಣಂತನಕ ಅದು ಮಾಡ್ಕೊಂಡಿದ್ದೆ ಸರಿ ಬಿಡಪ್ಪ ನಿನ್ಗೆ ಹೇಳೋ ಮಾತಿರಲಿ ನೀನೂ ಎಲ್ಲಿ ಬಿಝಿ ಅನಿಸುತ್ತೆ ನೀನು ನೋಡಿದರೆ ಪೋನ್ ನನ್ನ ಮರೆತೇ ಬಿಟ್ಟಿದೆ ಅನಿಸುತ್ತೆ ಯಾಕೆ ಫ್ರೇಂಡು ಎಲ್ಲಿ ಕ್ಲೋಸ್ ಫ್ರೆಂಡ್ ಅದಲ್ಲದೆ ನೀನು ಏನೊ ಒಂದು ಫೋನಿಲ್ಲ ಏನಿಲ್ಲ ಕೇಳ್ತಿಯಾ ಇಲ್ವಪ್ಪ ಇದ್ನುವೇ ನೊಡು ಈ ಥರ ಬುಕ್ ಮಾಡಿದೆ ಅಂತ ಅಂದ್ನಲ್ಲಾ ಅದು ಏನಾಗಿದೆ ಗೊತ್ತಾ ಇದು ನೂರೆಂಬತ್ತು ರೂಪಾಯಿ ವಾಚ್ ತಗೊಂಡಿದ್ನಾ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ನಿನಗು ಗೊತ್ತು ಆ ವಾಚ್ ಏನಾಗಿದೆ ಅಂದರೆ ಇವಾಗ ವಾಚು ಸ್ವಲ್ಪ ಮೇಲೇ ಬಣ್ಣಾ ಇದಾಗಿಲ್ವ ಎಲ್ಲ ಎರ್ಕಬಿಟ್ಟದೆ ಕಣ ಮತು ಸೈಡ್ ಬಟನು ಹೋಗ್ಬಿಟದೆ ಟೈಮಿಂಗ್ಸು ಆಫಾಯ್ತಾದ ಏನೊ ಪ್ರಾಬ್ಲಮ್ಸಾಗಿದೆ ಅಂದ್ಬಿಟ್ಟು ತೋರ್ಸಿದ್ನ ಒ ಆವಣ್ಣಾ ನೂರೈವತ್ತು ರುಪಾಯಿ ಆಗೊತಗಪ್ಪ ಅಂತಂದರು ಏನಕ್ಕೆ ಅಂತಂದೆ ಸ್ ಟೈಮಿಂಗ್ಸಿಲ್ಲ ಸೆಲ್ಲಾಕ್ಕೊಟ್ನಿ ಅಂತಂದರು ಸೆಲ್ನ ನಾ ಅದು ಸ್ಕ್ರಾಚಾಗದಲ ಮತ್ತು ಬೆಲ್ಟ್ ಕಿತಾಯ್ತು ಕಣ ಅದಕ್ಕೆ ಕಣ ಅದೆ ನಿಂಗೆ ಹೇಳೊಮ ಅಂತ ಪೋನ್ ಮಾಡಿದೆ ನೀನೂ ಪ್ರಾಡಕ್ಟ್ ಯಾವ್ದರಾ ಬುಕ್ ಮಾಡ್ತಿರ ನೋಡು ಅದ್ನಾ ಈ ಪ್ಲಿಪ್ಕಾರ್ಟಲ್ಲಿ ಅದನ್ನು ಬುಕ್ ಮಾಡಬೇಡ ಮತ್ತು ನಿಂಗೆ ಇದು ಹೇಳೋಕೆ ಪೋನ್ ಮಾಡಿದೆ ನಾನೂ ವಾಚ್ ಬುಕ್ ಮಾಡಿದ್ನಲ್ಲಾ ಅದು ಈ ಥರ ಆಗಿದೆ ಕಣ ಅನ್ಕೊಂಡು ಅದಕ್ಕೆ ಎಲ್ಲಾ ವಾಚೆಲ್ಲಾ ಇದಾಗ್ಬಿಟ್ಟದೆ ಕಣ ಸರಿ ದಾ ಮತ್ತಿನ್ನೇನು ಅದೇ ವಾಚ್ ಬಗ್ಗೆಯೇ ಹೇಳೋಕ್ಕೆ ನಿನಗೆ ಪೋನ್ ಮಾಡಿದೆ ಅದು ವಾಚೇ ಸ್ವಲ್ಪ ಎಲ್ಲಾ ಬೆಲ್ಟ್ ಕಿತ್ತೋಗಿರೊದು ಮತ್ತು ಹಾಕೋಕ್ಕೆ ಆಗೋಲ್ಲ ಕಣೊ ಎಲ್ಲಾ ತಗೊಂಡ್ನ ತಗೊಂಡ್ ಒಂದು ವಾರಕ್ಕೆ ಬರೀ ಏನೋ ಫ್ಲಿಪ್ಕಾರ್ಟಲ್ಲೆಲ್ಲೊ ಬುಕ್ ಮಾಡಿದ್ದು ಇನ್ನೂರುಪಾಯಿ ಬಂತು ಒಳ್ಳೆ ವಾಚೇನು ಚೆನ್ನಾಗೇ ಇತ್ತು ಬಟ್ ನನ್ನಹತ್ರಾ ಯಾವುದು ಹಳೇದು ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಸಡನ್ಲಿ ಒಳ್ಳೆ ಆಫರಿದೆ ಮತ್ತು ವಾಚು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ನಿಂಗೆ ಹೇಳಿದ್ನಲ್ಲ ಆವತ್ತು ಕಾಲೇಜ್ಗೆ ಬಂದಾಗ ತೋರಿಸಿದೆ ಲೋ ಚೆನ್ನಾಗದೆ ಕಣೊ ವಾಚು ಒಳೇ ಸ್ಕ್ರೀನ್ ಟಚ್ ವಾಚ್ ಕಂಡಗೆ ಇದೆ ಇದನ್ನೆ ಆ್ಯಪಲ್ ವಾಚ್ ಇದೆ ಬುಕ್ ಮಾಡಿದ್ಯಾ ಚೆನ್ನಾಗಿದೆ ಕಣಾ ಅಂತ ನೀನೆ ಹೇಳ್ದೆ ಆದರೆ ಬಟ್ ಹಿಂಗಾಗಿ ಬಿಟ್ಟದಂತೇಳಿ ನಾನೂ ನಿ ಪೋನ್ ಮಾಡಿದೆ ಕಣ ನೀ ಎಲ್ಲಿ ಪೊನೇ ತೆಗಿತಿರ್ಲ ನನಗೆ ಪೋನ್ ಮಾಡಿಲ್ಲ ನೀನು ಅದಕ್ಕೆ ನಾನು ಪೋನ್ ಮಾಡಿದೆ ಕಣ ಪಾಪಣ ಈ ಥರಾ ವಾಚ್ ಬುಕ್ ಮಾಡಿದ್ದು ಈ ಥರಾ ಆಗ್ಬಿಟದೆ ಕಣ ಮತ್ತು ಟೈಮಿಂಗ್ಸು ತೋರಿಸ್ತಾ ಇಲ್ಲಾ ಆ ವಾಚಲೀ ಎಲಾ ಮೇಲೆ ಸ್ಟಿಕ್ಕರ್ ಇದೆಯಲ ಅವ ಹೊಂಟೋದ ಕಣ ಬೆಲ್ಟು ಕಿತ್ತೋಗಿದೆ ಹಾಂ ಅದಕ್ಕೆ ಪೋನ್ ಮಾಡಿದೆ ಪ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ಮೇಲ ಆ ಎಲ್ಲ ಈ ಥರ ಆಗ್ಬಿಟ್ಟದೆ ಕಣಾ ಅಂದ್ಬುಟ್ಟು ನಿನಗೆ ಅದಕ್ಕೆ ಆ ವಾಚ್ಗೇ ರಿಪೇರಿನೆ ಮಾಡಿಸ್ಬೇಕು ಅದೆ ವಾಚ್ ಅಂದ್ಬಿಟು ನಾನೂ ಒ ಅಂಗ್ಡಿಗೆ ಹೋಗಿದೆ ಕೇಳಿದೆ ಏನಾಗಿದೆ ಅಂದಕ್ಕ ಅವರು ಶೆಲ್ ಹಾಕಿ ಕೊಟ್ಟರು ನೂರೈವತ್ತು ರೂಪಾಯಿ ಆಯ್ತಂತ ಹೇಳಿದ್ನಲ್ಲ ಆಗಲೆ ಬಟ್ ಇದನ್ನೆ ಬೆಲ್ಟ್ ಕಿತ್ತೋಗದಲ್ಲ ಸರಿ ಮಾಡ್ಕೊಡಿ ಅಂತ ಕೇಳಿದೆ ಎಷ್ಟಾಗುತ್ತೆ ಅಂತಾ ಅಂಗ್ಡಿಯವ್ರು ಕೇಳಿದ್ನ ಆಗ ಹೇಳ್ತಾನೆ ಇನ್ನೂರೈವತ್ತು ರುಪಾಯಿ ಇನ್ನೂರೈವತ್ತು ರುಪಾಯಿ ಅಂದರೆ ಇನ್ನೊಂದಾ ಬುಕ್ ವಾಚ್ ಮಾಡಬೇಕು ಅಂತೆ ಯಾಕೆ ಗೊತ್ತಾ ಇನ್ನೂರೈವತ್ತು ರುಪಾಯಿ ಇನ್ನೊಂದು ಇನ್ನೂರೈವತ್ತು ಹಾಕಿದ್ರೆ ಅಲ್ಲೆ ತಗೊಬೋದು ಹೊಸ ವಾಚನ್ನು ತಾನು ತಗೊಂದಿದ್ದೆ ಕಡಿಮೆ ನಿಂಗೆ ಗೊತ್ತು ಇನ್ನೂರು ರುಪಾಯಿ ಬರಿ ನಾನು ತಗೊಂಡಿದಾಗ ಆಕ ಏನಕ್ಕೆ ವಾಚು ಇನ್ನೂರು ರುಪಾಯಿ ತಗೊಂಡಿದ್ದು ಇವಾಗ ಇನ್ನೂರೈವತ್ತು ರೂಪಾಯಿ ಕೊ ನಾನು ಕಡಿಮೆ ಮಾಡ್ಕೊಡಿ ಅಂತ ಕೇಳಿದೆ ಅವೆಲ್ಲಿ ಬರೀ ಇನ್ನೂರೈವತ್ತು ರೂಪಾಯಿ ಹೇಳಿದ ಬೆಲ್ಟು ವಾ ಸೆಲ್ಲು ಗಿಲ್ಲು ಎಲ್ಲ ಸೇರಿಸಿ ನಾನು ಅಣ್ಣಾ ಇನ್ನೂರು ರುಪಾಯಿ ಮಾಡ್ಕೊಡಿ ಅಂತಂದೆ ಇಲ್ಲ ಆಗಲ್ಲಕಪ್ಪ ಅಂತಂತ ಹೇಳಿದ್ರು ಅದಕ್ಕೆ ಕಣ ಈ ವಾಚ್ ತಗೊಂಡಿದ್ ಪ್ರಾಬ್ಲಮ್ಸಾಗದ ಮತ್ತು ಇವಗಾ ಅಂಗಡಿಲ್ಲೇ ಇದ್ದೆ ಅದಕ್ಕೆ ನಿನಗೆ ಪೋನ್ ಮಾಡಿದೆ ಲೊ ಪಾಪಣಾ ನಾನೂ ವಾಚ್ ಬುಕ್ ಮಾಡಿದ್ನಲಾ ನಿಂಕೆರ್ ತೋರ್ಸಿದ್ನಲ ಬ ಆ ವಾಚ್ ಈ ಥರ ಆಗಿದೆ ಕಣ ಅಂದ್ಬಿಟ್ಟು ಅದು ಬುಕ್ ಮಾಡಿದ್ದು ವಾಚ್ ಇವಾಗಾ ಇಲ್ಲೆ ಅಂಗ್ಡಿಗೆ ತಗೋಬಂದಿದೀನಿ ಬಟ್ ಆವಣ್ಣ ಸೆಲ್ ಹಾಕೋಕ್ ನೂರೈವತ್ತು ಹೇಳಿದ್ರು ಹಾಂ ರೆಡಿ ಮಾಡೋಕೆ ಇನ್ನೂರೈವತ್ತು ಕೇಳ್ತವ್ರೆ ಅದ್ಕೆ ಏನು ಮಾಡೊದು ಅಂತ ಪೋನ್ ಮಾಡಿದೆ ಅದು ಇವಾಗಾ ಅದನ್ನೆ ಮಾಡಿಸ್ಲ ಬೇಡ ಅಂತ ಯೋಚನೆ ಮಾಡ್ತಿನಿ ಅದಕ್ಕೆ ಇವಾಗ ಈ ವಾಚನ್ನೆ ರೆಡಿ ಮಾಡಿಸ್ತೀನಿ ಕಣ ಸರಿ ಕಣ ಹಾಂ ಅಂತ ನಾನು ಮಾತು